ಹೂವಿನ ಗಿಡ ಅಂದರೆ ನನ್ನ ಅಮ್ಮನಿಗೆ ತುಂಬ ಇಷ್ಟ ಅವರು ಎಲ್ಲ ಪ್ರಕಾರದ ಹೂವಿನ ಗಿಡ ನ ತಂದಿದ್ದಾರೆ ಗುಲಾಬಿಯ ಹೂ ದಾಸವಾಳದ ಹೂವು ಮತ್ತು ಇದು ಮಲ್ಲಿಗೆ ಎಲ್ಲ ತಂದು ನಡ್ದಿದಾರೆ ಅದು ತುಂಬ ಚೆನ್ನಾಗಿ ಬೆಳೆದಿದೆ ಮತ್ತು ಅದು ನಾವು ಮಾರ್ಕೆಟ್ಗೆ ಸಹ ಸೇಲ್ ಮಾಡ್ತೇವೆ ಈಗ ಎಲ್ಲ ಫಂಕ್ಷನ್ಸ್ ಆರ್ ಅಂದರೆ ಫೆಸ್ಟಿವಲ್ಸ್ ಎಲ್ಲ ಇದ್ದರೆ ನಾವದನ್ನು ಮಾರ್ಕೆಟ್ಗೆ ಕೊಡ್ತೇವೆ ಅದು ಹೂ ನೋಡಲಿಕ್ಕೆ ಎಷ್ಟು ಚೆಂದ ಇದೆ ಎಲ್ಲ ಕಲ್ಲರಿನದು ಹೂ ಅಮ್ಮ ನರ್ಸರಿಯಿಂದ ತಂದಿದ್ದಾರೆ ಮತ್ತು ಎಲ್ಲ ಕಲ್ಲರಿನದು ಹೂ ಇದೆ ಅದಕ್ಕೆ ನಾವು ಎಲ್ಲ ಗೊಬ್ಬರ ಮತ್ತು ಅದಕ್ಕೆ ಬೇಕಾದ ನೀರು ಅದಕ್ಕೆ ಎಲ್ಲ ಹಾಕಿ ಬೆಳ್ಸಿದ್ದೇವೆ ಅದು ನಮ್ಮ ಮನೆಯಲ್ಲಿ ತುಂಬ ಚೆಂದ ಕಾಣ್ತದೆ ನಮ್ಮ ಮನೆಯ ಸುತ್ತಮುತ್ತ ಎಲ್ಲ ಹೂವಿನ ಗಿಡ ಇದೆ ಹಾಗೂ ಅಮ್ಮ ತರಕಾರಿ ಗಿಡ ಸಹ ನೆಡ್ತಾರೆ ಟೊಮೆಟೋದು ಮತ್ತು ಬೇರೆ ಬೇರೆ ತರಕಾರಿ ಸಹ ಮಾರ್ತಾರೆ ನಮ್ಮ ಮನೆಯಲ್ಲಿ ಕೃಷಿ ಮಾಡುವುದಂದ್ರೆ ಗಿಡ ನೆಡುವುದಂದ್ರೆ ತುಂಬ ಇಷ್ಟ ಮತ್ತು ಹಾಗೆಯೇ ಮತ್ತು ಫ್ರೂಟ್ಸಿನದು ಗಿಡ ಸಹ ನಡ್ದಿದಾರೆ ಪಪ್ಪಾಯದ್ದು ಮತ್ತು ಚಿಕ್ಕುದು ಹಾಗೆ ಅದನ್ನು ನಮ್ಮ ನೋಡಲಿಕ್ಕೆ ತುಂಬ ಚನ್ ಚನ್ ಚೆಂದ ಇದೆ ಮತ್ತು ಮಾವಿನಕಾಯಿ ಸಹ ಮರ ಇದೆ ಅದಕ್ಕೆ ತುಂಬ ಮಾವಿನಕಾಯಿ ಆದರೆ ನಾವು ಅದು ಕೊಯ್ದು ಉಪ್ಪಿನಕಾಯಿ ಹಾಕ್ತೇವೆ ಉಪ್ಪಿನಕಾಯಿ ಸಹ ತುಂಬ ಚೆಂದ ಚೆನ್ನಾಗಿದೆ ಅದು ಮಾವಿನಕಾಯಿ ಮರದ್ದು ಮತ್ತು ಎಲ್ಲ ಸುತ್ತಮುತ್ತ ನಮ್ಮ ಮನೆ ಮರ ಇದೆ ನಮ್ಮ ಸುತ್ತಮುತ್ತ ಮರ ಮರ ಗಿಡಗಳು ಇಡಬೇಕು ಅದನ್ನು ಕಟ್ ಮಾಡಬಾರದು ನಮ್ಮ ಸುತ್ತಮುತ್ತ ಮರ ಗಿಡ ಇದ್ದರೆ ಅದು ನಮ್ಮ ಹೆಲ್ತಿಗೆ ಸಹ ಒಳ್ಳೆಯದು ಅಂತ ಹೇಳ್ತಾರೆ ನಾವು ಯಾವಾಗ ಸಹ ಮರ ನೆಡಬೇಕು ಒಂದು ಮರ ಕಟ್ ಮಾಡಿದರೆ ಇನ್ನೊಂದು ಮರ ನೆಡಬೇಕು ಅದು ತುಂಬ ಎನ್ವರ್ಮೆಂಟ್ಸ್ ಕ್ಲೀನ್ ಆ್ಯಂಡ್ ನೀಟ್ ಇರ್ತದೆ ಹೆಲ್ತಿ ಹೆಲ್ತ್ ಇರ್ತದೆ